ಹಾಂ ನಮಸ್ತೆ ಸರ್ ಇವೆಂಟ್ ಆರ್ಮ ಆರ್ಗನೈಜೇಷನ್ ಅವರಾ ಸರ್ ನಮ್ಮ ಒಂದು ಇಪ್ ಟ್ವೆಂಟಿ ಸೆವೆಂತ್ಗೆ ನನ್ನ ಮಗಳ ಬರ್ತಡೇ ಇತ್ತು ಸರ್ ನಮಗೆ ಬರ್ತಡೇಗೆ ಎಲ್ಲಾ ಈ ಆರ್ಗನೈಝ್ ಮಾಡಿ ಕೊಡಬೇಕಿತ್ತಲ್ಲ ಸರ್ ನಮ್ಮೆಸ್ರು ಸಂಗಮೇಶ್ ಅಂತ ಸರ್ ನಾವು ಕೊಪ್ಪಳದಿಂದ

ಸರ್ ನಾವು ಏನಿಲ್ಲ ಅಂದರೂ ಒಂದು ಟು ಅಂಡ್ರೆಡ್ಯಿಂದ ಟು ಫಿಫ್ಟಿ ಆಗತ್ತೆ ಜನ ಆಗ್ತಾರೆ ಸರ್

ಸರ್ ನಿಮ್ಮದೇ ಪ್ಲೇಸ್ ಲೊಕೇಶನ್ ಇದು ಸರ ಹಾಂ ಸರ್ ನಿಮ್ಮದೇ ಮಾಡ್ಕೊಳ್ಳಿ ಸರ್ ಅದು ಯಾವುದು ಚೆನ್ನಾಗಿದೆ ಸರ್ ಹತ್ರ ನಮಗೆ

ಆಯ್ತು ಸರ್ ಓಕೆ ಸರ್

ಓಕೆ ಸರ್ ಓಕೆ ಸರ್ ನಮಗೆ ಟು ಅಂಡ್ರೆಡು ಟು ಟು ಅಂಡ್ರೆಡ್ ಟು ಟು ಫಿಫ್ಟಿ ಪಿಪಲ್ಸ್ಗೆ ಊಟ ಸರ್ ನೈಟು ನೈಟ್ ಇದೆ ಊಟದಲ್ಲಿ ಕಾಮನ್ ಆಗೀ ಸ್ವೀಟ್ ಸರ್ ಜಾಂಗೀರು ಲಡ್ಡು ಎರ್ಡು ಸ್ವೀಟು ಪಲಾವು ಸರ್ ಪಲಾವ್ ಮಜ್ಜಿಗೆ

ಸಾಗು ಸರ್ ಆಮೇಲೆ ಚಿತ್ರಾನ್ನ ರೈಸು ಹೌದಾ ಸರ್ ಮತ್ತು ಅದು ಸರ್ ಈಗ ಇದು ಆರು ಇದು ಡೆಕೋರೇಷನ್ ಮಾಡ್ತಿರಲ್ಲ ಹಿಂದೆ ಸೆಟ್ ಅಪ್ ಮಾಡ್ತಿರಲ್ಲ ಈ ಎನಿಮಲ್ ಸೆಟ್ ಅಪ್ಪು ಎನಿಮಲ್ ಪ್ಲಾಂಟ್ ಸೆಟ್ ಅಪ್ ಆಗ್ಬೇಕು ಸರ್ ನಮಗೆ ಹಾಂ ಸರ್ ಓಕೆ ಸರ್ ನೋಡಿ ಯಾವ್ದ ಚೆನ್ನಾಗಿರತ್ತೆ ನಮಗೆ ನೀವು ಒಂದು ಸರಿ ಬಜೆಟ್ ಎಷ್ಟಾಗತ್ತೆ ಸರ್ ನಿಮ್ಮದು ಬಜೆಟ್ ನಿಮ್ದ ಎಷ್ಟು

ಹಾಂ ಸರ್ ಬೇಕು ಬೇಕು ಎಲ್ಲ ಬೇಕು ಓಕೆ ಸರ್ ನಾನು ನೋಡ್ತೀನಿ ಓಕೆ ಓಕ್ ಓಕೆ

ಹಾಂ ಬೇಕು ಸರ್ ಎಲ್

ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ನನ್ನ ಬಿಟ್ಟು ಸರ್ ಗಂಡು ಮಗು ಸರ್ ಈಗ ಟು ಇಯರ್ಸ್ ಆಯ್ತು ಸರ್ ಹಾಂ ಸರ್ ಸರ್ ಇವತ್ತ್ ಈವ್ನಿಂಗ್ ಬರ್ತಿನಿ ತಗೊಳ್ಳಿ ಸರ್ ಈವ್ನಿಂಗ್ ಈವ್ನಿಂಗ್ ಸರ್ ನಾ ಬಂದು ಅಲ್ಲೇ ಮಾತಾಡ್ತಿನಿ ಸರ್ ನಿಮ್ಮ ಹತ್ರ ಎಲ್ಲಾ ನಾ ಮಾತಾಡಿ ಅಡ್ವಾನ್ಸ್ ಕೊಟ್ಟು ಹೋಗ್ತಿನ್ ತಗೊಳ್ಳಿ ಸರ್ ಹ್ಞೂ ಓಕೆ ಸರ್ ಬಾಯ್ ಸರ್ ತ್ಯಾಂಕ್ ಯು